ಹಲೋ ಸರ್ ಹೇಳಿರಿ ಹೌದು ಸರ್ ಹೇಳಿ ಸರ್ ಸರ್ ಹೋ ನಮಸ್ತೆ ಸರ್ ಹೇಳಿ ಸರ್ ಹೌದು ಸರ್ ಹಾಂ ಹೊ ಹೌದಾ ರೀ ಈ ನಮ್ಮಲ್ಲಿ ಹೆಚ್ಚಾಗ್ ಎಲ್ಲ ನಾವು ಫೇಮಸ್ ಕಂಪ್ನಿ ತರ್ಸ್ತೀವಿ ಸರ ಅದು ನಿಮಗೆ ಯಾವ ಕಂಪ್ನಿ ಬೇಕು ಅಂತಂದರೆ ಆ ಕಂಪ್ನಿಂದು ಎಲ್ಲ ನಾವು ಸರಬರಾಜ್ ಮಾಡ್ತೀವಿ ಹಾಂ ಸ್ಯಾಮ್ಸಂಗ್ ಇದೆ ಸರ ಹಾಂ ಸ್ಯಾಮ್ಸಂಗ್ ಇದೆ ಸರ ಇದೆ ಸರ್ ಇದೆ ಸರ್ ಸ್ಯಾಮ್ಸಂಗ್ ಇದೆ ಏ ಖಂಡಿತ ಸರ್ ಯುಗಾದಿ ಹಬ್ಬದ್ ಸಲವಾಗಿನೇ ನಾವು ಆಫರ್ ಅಂತಂದರೆ ನಾವು ಗಿಫ್ಟ್ ವೋಚರ್ ಅಂತೇಳಿ ಇಟ್ಟಿದ್ದೀವಿ ನೀವು ಏನಾದರು ಆ ಥರದ್ದು ಫ್ರಿಜ್ ಏನಾದರು ಖರೀದಿ ಮಾಡಿದ್ರೆ ನಾವು ನಿಮ್ಗೆ ಏನಾರು ಗಿಫ್ಟ್ ವೋಚರ್ ಕೊಡ್ತೀವಲ್ಲ ಆಗ ಅಕಸ್ಮಾತ್ ಏನಾದರು ಡ್ರಾ ಆಯಿತು ನಿಮಗೆ ಬಂತು ಅಂತಂದ್ರೆ ಅದ್ರಲ್ಲಿ ನಾವು ಗಿಫ್ಟ್ ನಿಮಗೆ ಫ್ಯಾನ್ ಬರ್ಬೌದು ಅಥವಾ ಅದಕ್ಕೆ ನಂತರ ಅದಕ್ಕಿಂತು ಅಂತಂದರೆ ಬೈಕು ಕೂಡ ಅದ್ರಲ್ಲಿ ಗಿಫ್ಟಿನಲ್ಲಿ ನೀವು ಬರೋ ಸಾಧ್ಯತೆ ಐತೆ ಹೀಗೆ ಆಗೋ ಏ ಜರೂರು ಜರೂರು ಸರ್ ನಾವು ಕಸ್ಟಮರ್ಸ್ಸೂ ಯಾವಾಗ್ಲು ಹೇಳಿ ಸರ್ ಡಬಲ್ ಡಬಲ್ ಡೋರು ಬರ್ತೆ ಸರಾ ಸಿಂಗಲ್ ಡೋರು ಬರ್ತದೆ ಭಾಳ ಅತ್ಯ ಅತ್ಯಂತ ಬ ಏ ಬನ್ನಿ ಸರ್ ನಮ್ ಕಂಪ್ನಿ ಏನು ಹಾಕಿರ್ತರೆ ನಮ್ಗೆ ಲಾಭ ಏನು ಬೇಡ ನಮಗೆ ಕಸ್ಟಮರ್ಸೇ ದೇವರುಗಳು ನಿಮಗೆ ಏನು ಅನ್ ಹಾಂ ಏ ಖಂಡಿತ ಸರ್ ಏ ಖಂಡಿತ ಸರ್ ಅವ್ರು ನಮಗೆ ಏನು ಗ್ರಾಹಕರೆ ದೇವರುಗಳು ನಮಗೆ ಹಾಗಾಗಿ ನಿಮ್ಮ ಏನು ಬಯಸ್ತೀರಿ ಅದನ್ನ ಖಂಡಿತ ಕೊಡ್ತಿವಿ ನಾವು ಏನು ಕಂಪ್ನಿ ಕೊಡ್ತದೆ ಅದೇ ರೇಟಿನಲ್ಲೆ ಕೊಡ್ತೀವಿ

ಏ ಖಂಡಿತ ಬರ್ರಿ ಸರ್ ಬರ್ರಿ ಸರ್ ಹಾಂ ಓಕೆ ಸರ್ ತ್ಯಾಂಕ್ ತ್ಯಾಂಕ್ ಯು ಸರ್ ನಮ